ನಮಗೆ ಮೊದಲು ಈ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಆಸ್ಪತ್ರೆಗಳು ಭಾಳ ದೂರದಿಂದ ಹೋಗ್ಬೇಕಿತ್ತು ಮಂಗಳೂರಿಗೆ ಹೋಗ್ಬೇಕಿತ್ತು ಸಿಟಿಗೆ ನೀವು ಹತ್ತಿರದಲ್ಲಿ ಯಾವುದೇ ಇರುವುದಿಲ್ಲ ಈಗ ನಮ್ಮ ಹತ್ತಿರದಲ್ಲಿ ಬೇಕಾದ ಎಲ್ಲ ಸಲಕರಣೆಗಳು ಇದೆ ಅಲ್ಲಲ್ಲಿ ಕ್ಲಿನಿಕ್ ಇದೆ ನಾವು ಈ ಚಿ ಯಾವುದಾದರೂ ಈ ಶ್ ಶುಗರ್ ಯಾವುದು ಚಕ್ ಮಾಡಬೇಕಾದರೆ ನಮ್ಮ ಹತ್ತಿರದಲ್ಲಿಯೇ ಆಗಿದೆ ಮೊದಲು ಆ ವ್ಯವಸ್ತೆ ಇರಲಿಲ್ಲ ಹತ್ತಿರದಲ್ಲಿಯೇ ಈ ಮಂಗಳೂರಿನಲ್ಲಿ ಈಗ ನಮ್ಮ ಮನೆ ಹತ್ತಿರದಲ್ಲಿಯೇ ಎ ಜೆ ಹಾಸ್ಪಿಟ್ಲ್ ಉಂಟು ಈಗ ಬೇರೆ ಈ ಥರ ಯ ಎಲ್ಲ ಆಸ್ಪತ್ರೆ ಉಂಟು ಮತ್ತು ಈಗ ನಾವು ಬಸ್ಸಿನ ವ್ಯವಸ್ಥೆ ಕೂಡ ಭಾಳ ಅನುಕೂಲವಿದೆ ಮೊದಲು ಬಸ್ಸಿನ ವ್ಯವಸ್ಥೆ ಕೂಡ ಇರಲಿಲ್ಲ ಈಗ ಎಲ್ಲಿ ಓಗ್ಬೆ ನಡಕೊಂಡೇ ಹೋಗ್ಬೇಕಿತ್ತು ಈಗ ಬಸ್ಸಿನ ವ್ಯವಸ್ಥೆ ಉಂಟು ನಾವು ಈ ಮಂಗಳೂರಿಗೆಲ್ಲ ಹೋಗ್ಬೇಕಾದರೆ ಅಲ್ಲಿ ಸರಕಾರಿ ಹಾಸ್ಪೆಟ್ಲ್ ಉಂಟು ಅಲ್ಲಿ ನಾವು ತುಂಬ ಹೊತ್ತು ಕಾಯಬೇಕು ಅಲ್ಲಿ ಬೇಕಾದ ಒಳಗೆ ನಮ್ಮನ್ನು ಕೇಳುವವರು ಇಲ್ಲ ಈಗ ನಮ್ಮ ಮ ಹತ್ತಿರದಲ್ಲೇ ಉಂಟು ಮನೆಯ ಹತ್ತಿರದಲ್ಲೇ ಎ ಅಲ್ಲಿ ನಮಗೆ ಬೇಕಾದ ಚಿಕಿತ್ಸೆ ಎಲ್ಲ ಮಾಡ್ತಾರೆ ನಾವು ಮಲೇರಿಯಾ ಈ ಥರ ರೋಗಗಳು ಬಂದಾಗ ನಾವು ಈ ಹತ್ತಿರದಲ್ಲಿ ಇರುವ ಕ್ಲೀನಿಕ್ಕಿಗೆ ಹೋಗಿ ನಾವು ಚಕ್ ಮಾಡುತ್ತೇವೆ ಮೊದಲೆಲ್ಲ ನಾವು ಯಾರು ಕೇಳ್ದ್ರೂ ಮಂಗಳೂರಿಗೆ ಹೋಗಬೇಕು ಇಲ್ಲವಾದ್ರೆ ಇತರ ಕಡೆಗೆ ಹೋಗ್ಬೇಕು ಈ ಥರ ಈಗ ಎಲ್ಲ ಹತ್ತಿರ ಹತ್ತಿರದ ಎರಡು ಮೂರು ಕ್ಲೀನಿಕ್ಕಿದೆ ಮೆಡಿಕಲ್ ಇದು ಶಾಪಿದೆ ಮೊದಲು ಸಣ್ಣದಿರುವಾಗ ನಮಗೆ ಎಲ್ಲ ವ್ಯವಸ್ಥೆ ಇರಲ್ಲ ಮತ್ತು ಹಣದ ಪ್ರಾಬ್ಲಮ್ಮು ಕೂಡ ಇತ್ತು ಈಗ ಎಲ್ಲರೂ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಅದರಿಂದ ನಾವು ಬೇಗನೆ ಇ ಗುಣಮುಖರಾಗ್ತೇವೆ ಶುಗರು ಯ ಎಲ್ಲ ಇಲ್ಲಿಯೇ ಇದ್ದರೆ ಅದನ್ನು ಇಲ್ಲಿಯೇ ನಾವು ಚಕ್ ಬೇಗ ಹೋಗಿ ಚಕ್ ಮಾಡಿಸ್ತೇವೆ ಅದನ್ನು ನೀವು ನಮ್ಮನ್ನು ಹಾಂ